ಇಪ್ಪತ್ತ ಎಂಟನೇ ಜನವರಿ ಸಾವಿರದ ಒಂಬೈನೂರ ತೊಂಬತ್ತ ಏಳು ಮೂವತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಎರಡು ಹದಿನೆಂಟನೇ ಅಕ್ಟೋಬರ್ ಸಾವಿರದ ಆರ್ನೂರ ಎಪ್ಪತ್ತ ಮೂರು ಇಪ್ಪತ್ತ ಒಂದನೇ ಡಿಸೆಂಬರ್ ಸಾವಿರದ ಎಂಟ್ನೂರ ಎಂಬತ್ತ ಎಂಟು ಹದಿನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಒಂದು